ಹಲೋ ಹೌದು ಹೌದು ಹೌದು ನಮ್ಮದು ತೆಂಗಿನೆಣ್ಣೆ ಕಾರ್ಖಾನೆಯೇ ಇದೆ ಮೇಡಮ್ ಹಾಂ ಹಾಂ ಯಾವ ಥರ ಉಪಯೋಗಿಸ್ತೀವಿ ಅಂತ ಹೇಳಿ ಇದು ಮಾಡಬೇಕು ಹಾಂ ನೀವೆಲ್ಲ ಈಗ ಹಳ್ಳಿ ಕಡೆ ಎಲ್ಲ ಪ್ರಚಾರ ಮಾಡಕ್ಕೆ ಹೋಗ್ತಿದ್ದೀರಾ ಮ್ಯಾಮ್

ಹೌದು ಹೌದಾ ಈಗ ತೆಂಗಿನೆಣ್ಣೆ ಕೆಲವು ಜನಕ್ಕೆ ತೆಂಗಿನೆಣ್ಣೆ ಹೇಗೆ ಉಪಯೋಗಿಸಬೇಕು ಅಂತ್ಹೇಳಿ ಗೊತ್ತಿಲ್ಲ ಕೆಲವರು ಈ ಬೇರೆ ಹೆಸರಲ್ಲಿ ಸಿಗೋವಂತಹ ಎಣ್ಣೆಯನ್ನು ಉಪಯೋಗಿಸ್ತಿದ್ದಾರೆ ಆದರೆ ತೆಂಗಿನೆಣ್ಣೆ ತುಂಬ ಈ ನಮ್ಮ ಒಂದು ಆರೋಗ್ಯ ದೃಷ್ಟಿಯಿಂದ ತುಂಬಾ ಉಪಯೋಗ ಅನ್ನೋದಕ್ಕೋಸ್ಕರ ನಾವು ಈ ಥರ ಒಂದು ಕಾರ್ಖಾನೆ ತೆಂಗಿನೆಣ್ಣೆಯಿಂದ ಏನೇನು ಮಾಡ್ಬೋದು ಅಂತ ಹೇಳಿ ಕಾರ್ಖಾನೆಯನ್ನೇ ನಾವು ನಮ್ಮದು ಈ ತೆಂಗಿನೆಣ್ಣೆ ಕಾರ್ಖಾನೆ ತುಂಬ ಕಡೆ ಹೆಸರುವಾಸಿಯಾಗಿದೆ ಮೇಡಮ್ ಅದರಿಂದ ನೀವು ಒಂದು ಕೆಲವಷ್ಟು ಉಪಯೋಗಾನ ತಿಳ್ಕೊಂತೀರಾ ಅಂದರೆ ನನಗೆ ಬಹಳ ಸಂತೋಷ ಈಗ ಹೇಳಬೇಕು ಅಂದರೆ ತೆಂಗಿನೆಣ್ಣೆಯಿಂದ ನಾವು ಈಗ ಅಡಿಗೆಗೆ ಹೆಚ್ಚಾಗಿ ತೆಂಗಿನೆಣ್ಣೆ ಉಪಯೋಗಿಸೋ ಥರಾನೇ ಈಗ ನಾವು ಒಂದು ತರಬೇತಿಯನ್ನು ಇಲ್ಲಿ ನಮ್ಮ ಒಂದು ಕಾರ್ಖಾನೆಯಲ್ಲಿ ನಡೆಸ್ತಾ ಇದ್ದೀವಿ ತೆಂಗಿನೆಣ್ಣೆಯಿಂದ ನಾವು ಅಡಿಗೆಗೆ ಅಡಿಗೆಗೆ ಬೇಕಾಗಿರೋವಂತಹ ಎಣ್ಣೆ ಬೇರೆ ಮಾಡ್ತೀವಿ ಆಮೇಲೆ ಈಗ ಮಕ್ಕಳಿಗೆ ಆಗಲಿ ಮಕ್ಕಳಿಗೆ ದೊಡ್ಡೋರಿಗೆ ಒಂದು ಬಾಡಿ ಅಂದರೆ ನಮ್ಮ ದೇಹಕ್ಕೆ ಹಚ್ಚೋ ಹಾಗೆ ಅದು ಎಣ್ಣೆ ಬೇರೆ ಮಾಡ್ತೀವಿ ಆಮೇಲೆ ಈಗ ಅಡಿಗೆಯಲ್ಲಿ ಚಿಪ್ಸ್ ಚಿಪ್ಸ್ಗಳನ್ನೆಲ್ಲಾ ಬೇರೆ ಇದರಿಂದ ತಯಾರಿಸಿರೋವಂಥ ಎಣ್ಣೆಯಲ್ಲಿ ಮಾಡ್ತಾರೆ ನಾವು ಆದರೆ ತೆಂಗಿನೆಣ್ಣೆ ಉಪಯೋಗ್ಸೇ ನಾವು ಚಿಪ್ಸ್ ಅಂತ ಇದು ಮಕ್ಕಳಿಗೆ ಏನೇನು ತಿನಿಸುಗಳನ್ನು ಮಾಡ್ತೀವೋ ಅದರಲ್ಲೇ ಕರಿದ್ ಕರಿದು ಅದರಿಂದ ತಯಾರಿಸಿದಂತಹ ಪದಾರ್ಥಗಳನ್ನು ಬೇರೆ ಮಾಡ್ತೀವಿ ಆಮೇಲೆ ಈಗ ಕೆಲವು ಕಡೆ ಈಗ ಹೃದಯ ಸಂಬಂಧಿ ಖಾಯಿಲೆ ಹೆಚ್ಚಾಗ್ತಿರೋದ್ರಿಂದ ತೆಂಗಿನೆಣ್ಣೆ ಉಪಯೋಗ್ಸೋದ್ರಿಂದ ಆ ಥರ ಯಾವುದೇ ತೊಂದರೆ ಆಗೋದಿಲ್ಲ ಅಂತ ಜನರಿಗೆ ತಿಳಿಸಿ ಹೇಳ್ತಿದ್ದೀವಿ ನೀವೂ ಈಗ ಒಂದು ಹಳ್ಳಿ ಕಡೆ ಆ ಕಡೆ ಎಲ್ಲ ಪ್ರಚಾರ ಮಾಡಬೇಕು ಅಂತಿದ್ದೀರ ಮೇಡಮ್ ಬಹಳ ಸಂತೋಷ ಆಯಿತು ಕೇಳಿ ಈ ಥರ ಉಪಯೋಗ ತೆಂಗಿನೆಣ್ಣೆ ನಾವು ಒಂದು ಒಂದು ಕಾರ್ಖಾನೆ ಉಪಯೋಗ್ಸೋದ್ರಿಂದ ತುಂಬ ಜನಕ್ಕೆ ಉಪಯೋಗ ಆಗಲಿ ಆಮೇಲೆ ಇದರಿಂದ ಎಲ್ಲ ಥರನೂ ಅಂದರೆ ತಲೆಗೆ ಹಚ್ಚೋ ಎಣ್ಣೆ ಅಡಿಗೆ ಎಣ್ಣೆ ಈಗ ಚಿಪ್ಸ್ ಮಾಡೋದು ಬೇರೆ ಇನ್ನೊಂದು ಏನೇ ಆಗಲಿ ಇದನ್ನು ಉಪಯೋಗ್ಸೋದ್ರಿಂದ ಬಹಳ ಒಳ್ಳೆದಾಗತ್ತೆ ಆಮೇಲೆ ಈಗ ನಾವು ಕೆಲವು ಕಡೆ ಮಂಗಳೂರು ಆ ಕಡೆ ಎಲ್ಲ ಹೆಚ್ಚಾಗಿ ತೆಂಗಿನೆಣ್ಣೆ ಉಪಯೋಗ್ಸೋದ್ರಿಂದ ಈ ಕಡೆ ನಮ್ಮ ಈ ಕಡೆ ಒಂದು ನಮ್ಮ ಸೈಡ್ ಬೆಳೆಯೋದ್ರಿಂದ ಹೆಚ್ಚಾಗಿ ಇಲ್ಲಿಂದ ನಾವು ಅಲ್ಲಿಗೆ ರಫ್ತು ಮಾಡೋವಂತಹ ಒಂದು ಸೌಲಭ್ಯವೂ ನಮ್ಮಲ್ಲಿ ಇದೆ ಮೇಡಮ್ ಹೀಗಾಗಿ ಹಾಂ ಹಾಂ ಈ ಥರದಲ್ಲಿ ನಮ್ಮ ಒಂದು ಫಾಕ್ಟ್ರಿ ಚೆನ್ನಾಗಿ ಒಂದು ಹೆಚ್ಚಿನ ರೀತಿಯಲ್ಲಿ ನಡೀತಾ ಇದೆ ಮೇಡಮ್

ಆಯಿತು ಆಯಿತು ಸರಿ ಸರಿ ಆಯಿತು ಆಯಿತು ಆಯಿತು